ನಮ್ಮ ರಾಜ್ಯದಲ್ಲೇ ಆಚರಿಸೋ ಆಚರಿಸಲಾಗುವ ಪ್ರಮುಖ ಧಾರ್ಮಿಕ ಹಬ್ಬಗಳು ಅಂದರೆ ನಮ್ದು ಕರ್ನಾಟಕ ಧಾರ್ಮಿಕ ಹಬ್ಬ ಅಂತ ಬಂದರೆ ನಾಡ ಹಬ್ಬ ದಸರಾನ ಹೆಚ್ಚು ಜೋರಾಗಿ ಆಚರಿಸ್ತೀವಿ ನಾವು ಹಾಗೇ ದೀಪಾವಳೀನೂ ಆಚರಿಸ್ತೀವಿ ಅದೊಂದು ಥರ ಧಾರ್ಮಿಕ ಪದ್ಧತಿ ನಮ್ಮ ನಮ್ಮ ಧರ್ಮದಲ್ಲಿ ಪುರಾತನದಿಂದನೂ ಅದು ಬಂದಿದೆ ಆಚರಿಸಬೇಕನ್ನೋದು ಒಂಥರಾ ಒಳ್ಳೇದು ಮನಸ್ಸಿಗೆ ಶಾಂತಿ ನೀಡುತ್ತೇ ಧಾರ್ಮಿಕವಾಗಿರೋದು